ಹೇಳಿ ನೀವು ನೀವು ಕಾಲ್ ಮಾಡಿದ್ದಿರಲ ಏನು ಹೇಳಿ ಹಾಂ ಏನು ಹೇಳಿ ಬನ್ನಿ ನಮ್ಮ ಸಲೂನಿಗೆ ಬಂದ್ಬಿಟ್ಟು ನಮ್ಮ ಒಂದು ಸ್ಪಾ ತಗೋ ಇಷ್ಟು ಪ್ಯಾಕೇಜ್ ಇರುತ್ತೆ ನಮ್ದು ಸ್ಪಾ ಮಾಡಿಸ್ಕೊಬೇಕು ಅದಕ್ಕೇ ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾವ ಶ್ಯಾಂಪೂ ಕಂಡಿಷ್ನರ್ ಸಿರಮ್ ಎಲ್ಲ ಯೂಸ್ ಮಾಡಬೇಕು ಅಂತ ನಾವಿಲ್ಲಿ ನಿಮ್ಮ ಹೇರ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀವ್ ಬನ್ನಿ ಡ್ಯಾಂಡ್ರಫ್ ಎಲ್ಲ ಅದು ಸ್ಪಾ ಮಾಡಿಸಿ ನಾವು ಅದಕ್ಕೆ ಏನು ಬೇಕು ಅಂತ ಟ್ರೀಟ್ಮೆಂಟ್ ಮಾಡಿ ಇಷ್ಟಾಗುತ್ತೆ ಅಂತ ನಿಮ್ಗೆ ಆಫರಲ್ಲಿ ಮಾಡ್ಕೊಡ್ತೀವಿ ಏನೇನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳ್ತಿವಿ ಬನ್ನಿ ಶ್ಯಾಂಪೂ ಯಾವುದು ಕಂಡಿಷ್ನರ್ ಯಾವುದು ಸಿರಮ್ ಯಾವುದು ಅದಕ್ಕೆ ಏನು ಪ್ಯಾಕ್ ಹಾಕು ಹಾಕ್ಬೇಕು ಎಲ್ಲ ಮಾಡ್ತೀವಿ ಬನ್ನಿ ನಾವಿಲ್ಲಿ ಮಾ ಸಲೂನಲ್ಲಿ ಡಾಲ್ಫ್ ಮೇಕಪ್ ಎಮ್ ಜಿ ರೋಡಲ್ಲಿ ಹಾಂ ಹೇಳಿ ತುಂಬ ಡ್ಯಾಂಡ್ರಫ್ ಇದ್ಯಾ ತುಂಬ ಹೇರ್ ಪಾಲ್ ಆಗ್ತಿದ್ಯಾ ನಿಮ್ಮ ಬನ್ನಿ ನಾವು ಹೇರ್ ಲೆಂತ್ ಎಲ್ಲ ಚೆಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ಹೇಳ್ತೀವಿ ಬನ್ನಿ ಆಫರಲ್ಲಿ ಮಾಡ್ಕೊಡ್ತೀನಿ ಬನ್ನಿ ಅವ್ರನ್ನು ಕರ್ಕೊಂಡು ಬನ್ನಿ ನಿಮಗೆ ಇನ್ ಕೇಸ್ ಗೊತಾಗ್ಲಿಲ್ಲ ಅಂದರೆ ಲೊಕೇಶನ್ ಶೇರ್ ಮಾಡ್ತೀನಿ ನೋಡ್ಕೊಂಡ್ ಬನ್ನಿ ಓಕೆ ಮ್ಯಾಮ್ ಬನ್ನಿ ಓಕೆ ಓಕೆ ತ್ಯಾಂಕ್ ಯು